ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಬಟ್ಟೆಗಳಿಗಿಂತ ಕೈಯಲ್ಲಿ ಮಾಡಿದ ಬಟ್ಟೆಗಳು ಜಾಸ್ತಿ ಇಷ್ಟ ಆದರೆ ರೆಡಿಮೇಡ್ ಬಟ್ಟೆಗಳಿಗೆ ದೊಡ್ಡ ಮಟ್ಟದ ಮಾರುಕಟ್ಟೆ ಇದು ಇದ್ದಾರೆ ಇದ್ದರೂ ಹೊಲಿದ ಬಟ್ಟೆಗಳನ್ನು ಜನರು ಜಾಸ್ತಿ ಇಷ್ಟಪಡ್ತಾರೆ ಏಕೆಂದರೆ ರೆಡಿಮೇಡ್ ಬಟ್ಟೆಗಳು ಸರಿಯಾಗಿ ಹೊಲಿಗೆಯನ್ನು ಹಾಕಿರುವುದಿಲ್ಲ ಹಾಂ ಮತ್ತು ನಮಗೆ ಬೇಕಾಗಿಯೇ ಹೇಗೆಯೋ ಡಿಸೈನು ನಮಗೆ ಬೇಕಾಗಿರೋ ರೀತಿಯಲ್ಲಿ ರೆಡಿಮೇಡ್ ಬಟ್ಟೆಗಳು ನಮಗೆ ಸಿಗುವುದಿಲ್ಲ ಅದೇ ನಾವು ನಮಗೆ ಬೇಕಾಗಿರುವ ಬಟ್ಟೆಗಳನ್ನು ನಾವು ಹೇಗೆ ಬೇಕೋ ನಮಗೆ ಇಷ್ಟವಾಗಿ ನಾವು ಅದನ್ನು ಹೊಲದ ಹೊಲಿಸಿಕೊಳ್ಳಬಹುದು ಅದರಿಂದ ಜನರು ಹೆಚ್ಚಾಗಿ ಹೊಲಿದ ಬಟ್ಟೆಗಳನ್ನೇ ಇಷ್ಟಪಡುತ್ತಾರೆ ಮೊದಲಿನ ಜನರು ಹೊಲಿದ ಬಟ್ಟೆಗಳನ್ನೇ ಇಷ್ಟಪಡುತ್ತಾರೆ ಏಕೆಂದರೆ ಹೊಲೆಗೆ ಹೊಲಿದ ಬಟ್ಟೆಗಳು ಜಾಸ್ತಿ ಕಾಲ ಬಾಳು ಬರುತ್ತವೆ ರೆಡಿಮೇಡ್ ಬಟ್ಟೆಗಳಿಗಿಂತ ರೆಡಿಮೇಡ್ ಬಟ್ಟೆಗಳನ್ನು ಅವರು ಸರಿಯಾಗಿ ಹೊಲಿಗೆಯನ್ನು ಹಾಕುವುದಿಲ್ಲ ದೊಡ್ಡ ದೊಡ್ಡ ಥರ ದೊಡ್ಡ ದೊಡ್ಡ ಹೊಲಿಗೆಯನ್ನು ಹಾಕಿರುತ್ತಾರೆ ಅದೇ ನಾವು ಹೊಲಿಸಿದ ಬಟ್ಟೆಗಳು ಅವರು ನಮಗೆ ಬೇಕಾಗಿರುವ ರೀತಿ ಜಾಸ್ತಿ ಕಾಲ ಬಾಳಿಕೆ ಬರುವ ರೀತಿ ಅದನ್ನು ಹೊಲಿಗೆಯನ್ನು ಹಾಕಿಕೊಡ್ತಾರೆ ಮತ್ತು ನಮಗೆ ಬೇಕಾಗಿರುವ ರೀತಿಯಲ್ಲಿ ಹಾಕಿಕೊಡುತ್ತಾರೆ ನಮಗೆ ಬೇಕಾದ ಆಕಾರಗಳನ್ನ ಗಳ ಗಳಲ್ಲಿ ನಮ್ಮ ಆಕಾರಗಳಲ್ಲಿ ನಮ್ಮ ಬಟ್ಟೆಯನ್ನು ಹೊಲಿದು ಕೊಡುತ್ತಾರೆ ಇದರಿಂದ ಜಾಸ್ತಿ ಜನ ಹೊಲಿಗೆ ಹೊಲಿಸಿದ ಬಟ್ಟೆಗಳನ್ನೇ ಇಷ್ಟಪಡುತ್ತಾರೆ ರೆಡಿಮೇಡ್ ಬಟ್ಟೆಗಳಿಗಿಂತ ಮತ್ತು ರೆಡಿಮೇಡ್ ಬಟ್ಟೆಗಳು ಒಂದು ಸಾರಿ ನಾವು ಅದನ್ನು ಖರೀದಿಸಿದರೆ ಅದು ಜಾಸ್ತಿ ದಿನವೂ ಬಾಳಿಕೆ ಬರುವುದಿಲ್ಲ ಅದೇ ನಾವು ನಮ್ಮ ಇಷ್ಟವಾದ ಇಷ್ಟಪಟ್ಟು ಹೇಗೆ ಬೇಕೋ ಹಾಗೆ ಹೊಲ್ಸಿದರೆ ಅದನ್ನು ನಾವು ಹೆಚ್ಚಾಗಿ ಇಷ್ಟಪಟ್ಟು ಹಾಕಿಕೊಳ್ಳುತ್ತೀವಿ ಮತ್ತು ಅದು ಜಾಸ್ತಿ ಕಾಲ ಬಾಳಿಕೆ ಬರುತ್ತವೆ ಎಂದು ಎಲ್ಲ ಜನದ ಅಭಿಪ್ರಾಯವಾಗಿದೆ